ಹಲೋ ಸರ್ ಸರ್ ನಮಸ್ಕಾರ ಹೇಳಿ ರೀ ಹಾಂ ಕೊಡ್ತಿವಿ ಸರ್ ಲೋನ್ ಕೊಡ್ತೀವಿ ಸರ್ ನಾವು ಯದಕ ಅಂತ ಕೇಳ್ಬೋದಾ ಸರ್ ಲೋನ್ ಯದಕ್ಕಂತ ಏನು ಓಕೆ ಓಕೆ

ಹೌದಾ ಸರ್ ಹಾಂ ಕೊಡ್ತಿವಿ ಸರ್ ಅದು ಹಾಂ ತಿಂಗ್ಳು ತಿಂಗ್ ಇಲ್ಲ ತಿಂಗ್ಳು ಮಂತ್ಲಿ ಸರ್ ಅದು ಇ ಎಮ್ ಐ ಇರುತ್ತೆ ತಿಂಗ್ಳು ಮಂತ್ಲಿ ಕಟ್ಟೋದು ಇರುತ್ತೆ ಸರ್ ಅದು ಆ ಡೇಟ್ ಕೊಡ್ತಿವಿ ನಾವು ಆ ಡೇಟ್ ಪ್ರಕಾರ ಅದು ಕಟ್ಕೊಂತ ಹೋಗ್ತ ಇರೋದು ಅದಕ್ಕೆ ನೀವು ಡಾಕ್ಯುಮೆಂಟು ಹಾಂ ನಿಮ್ಮನ್ನು ಸರ್ ಈಗ ಅದು ನಿಮ್ಮ ಹೆಸ್ರಲ್ಲಾ ಅಥ್ವಾ ನಿಮ್ಮ ಮಿಸ್ಸಸ್ ಹೆಸರಲ್ಲಿ ಬೇಕಾ ಸರ್ ಅದು ನಿಮ್ಮ ಹೆಸ್ರುನ ಮೇಲೆ ಆಧಾರ್ ಕಾರ್ಡು ಬ್ಯಾಂಕ್ ಪಾಸ್ಬುಕ್ಕ ಪಾನ್ ಕಾರ್ಡು ಆಮೇಲೆ ನಿಮ್ಮ ಮಿಸ್ಸಸಿಂದು ಅವ್ರದ್ದು ಆಧಾರ್ ಕಾರ್ಡ್ ಬೇಕು ಸರ್ ಆಮೇಲೆ ಅವರದು ಆಧಾರ್ ಕಾರ್ಡು ಅವರ್ದು ಅಟ್ಯಾಚ್ಮೆಂಟ್ ಮಾಡಬೇಕಲ್ಲ ಈಗ ಏನಂದರೆ ಇನ್ಸೂರೆನ್ಸಂದು ಇರುತ್ತೆ ಅವರದು ಈಗ ನಿಮ್ಮದು ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟ ಮೇಲೆ ನಿಮ್ಮ ಮಿಸ್ಸಸ್ ಇದ್ದರೆ ನಿಮ್ಮ ಮಿಸ್ಸೆಸಿದೊಂದು ಆಧಾರ್ ಕಾರ್ಡ್ ಕೊಡಬೇಕಾಗುತ್ತೆ ಹ್ಞೂ ಕೊಟ್ಟು ಕೊಟ್ಟಾದ ನಂತರ ಹಾಂ ಆಧಾರ್ ಕಾರ್ಡು ಆಮೇಲೆ ಬ್ಯಾಂಕ್ ಅಕೌಂಟ್ ಪ್ರೂಫ್ ಹೌದು ಸರ್ ರೇಷನ್ ಕಾರ್ಡ್ ಇದೆ ಸರ್ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡನ್ನು ಹಾಂ ಆಮೇಲೆ ನಿಮ್ಮ ಮಿಸ್ಸಸ್ ಅವರದು ಆಧಾರ್ ಕಾರ್ಡ್ ಒಂದು ಜೆರಾಕ್ಸು ಅದು ಕೊಟ್ಟ ನಂತರ ಆಮೇಲೆ ನಾವು ಬಂದು ವಿಸಿಟ್ ಮಾಡ್ತೀವಿ ಸರ್ ನಾವು ಮನೆಗೆ ಬಂದು ಬಂದು ವಿಸಿಟ್ ಹಾಂ ಸರ್ ಮನಿಗೆ ಬಂದು ವಿಸಿಟ್ ಮಾಡಿಬಿಟ್ಟು ನಾವು ಲೋನು ಏನಿದೆ ಅಪ್ರುವಲ್ ಮಾಡ್ತೀವಿ ನಾವು ಆಮೇಲೆ ಅದೇ ನೀವು ಎಷ್ಟು ಹಾಕಿ ನಿಮ್ಗೆ ಎಷ್ಟು ಬೇಕಿದೆ ಸರ್ ಲೋನು ಮೂರು ಲಕ್ಷ ರೂಪಾಯಿನಾ ಹಾಂ ಸರಿ ಸರ್ ಆಯಿತು ಕೊಡ್ತೀವಿ ನಾವು ಲೋನ್ ಕೊಡ್ತೀವಿ ಹಾಂ ಕೊಡ್ತೀವಿ ಬಂದು ಆಯ್ತು ಸರ್ ಆಯಿತು

ಓಕೆ ಓಕೆ ಸರ್ ಓಕೆ ಸರ್ ಬಂದು ಅಪ್ರೂವ್ ಮಾಡ್ಕೊಡ್ತಿವಿ ತಗೋ ರೀ ಸರ್ ಸರ್ ನಮ್ಮ ಹೆಸ್ರು ದೇವೇಂದ್ರ ಅಂತ ಅಂದು ಓಕೆ ತಮ್ಮ ಹೆಸರು ಸರ್ ಓಕೆ ಸರ್ ಓಕೆ ಹಾಂ ಮಾಡ್ಕೊಡ್ತಿವಿ ತಗೋ ರೀ ಸರ್ ಹಾಂ ಸರಿ ಸರ್ ಓಕೆ